ಸರ್ ನಮಸ್ತೆ ವೈನ್ ಶಾಪಾ ಸರ್ ಸರ್ ನಮ್ಗೆ ಒಂದು ಸ್ವಲ್ಪ ಭಾಳ ಡ್ರಿಂಕ್ಸ್ ಬೇಕಾಗಿತ್ತು ನಿಮ್ಮಲ್ಲಿ ಯಾವ ಯಾವ ಡ್ರಿಂಕ್ಸ್ ಇದೆ ಸರ್ ನಮ್ಗೆ ಒಂದು ಸ್ವಲ್ಪ ನಾನ್ ವೆಜ್ ಪಂಕ್ಷನ್ ಇತ್ತು ಒಂದು ನೂರು ನೂರೈವತ್ತು ಜನ ಬರೋರಿದ್ದರು ಯಾವ್ದು ಯಾವ್ದು ಐತೆ ಸರ್ ಬ್ರ್ಯಾಂಡು

ಗೋಲ್ಕೊಂಡ ಇದೆಯಾ ಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ಯಾ ಸರ್ ಹಂಡ್ರೆಡ್ ಪೆಪ್ಪರ್ಸು ಸರ್ ನಮ್ಗೊಂದು ಹಂಡ್ರೆಡ್ ಪೆಪ್ಪರ್ಸ್ ಒಂದು ಕೇಸ್ ಬೇಕಾಗಿತ್ತು ಒಂದು ಕೇಸ್ ಸರ್ ಒಂದು ಫುಲ್ ಬಾಟ್ಲ್ ಸರ್ ಮತ್ತೆ ಇದು ಬಡ್ವೈಸೆರ್ ಮ್ಯಾಗ್ನಮ್ ಒಂದು ಕೇಸ್ ಬೇಕಾಗಿತ್ತು ಹಾಂ ಹಾಂ ಮತ್ತೆ ಒಂದು ಇದು ಮ್ಯಾನ್ಷನ್ ಹೌಸು ಹಾಂ ಹಾಂ ಹಾಂ ಬ್ರ್ಯಾಂಡಿ ಮತ್ತೆ ಇನ್ನೊಂದು ಕೆ ಎಫ್ ಸ್ಟ್ರಾಂಗು ಬಿಯರ್ ಒಂದು ಕೇಸ್ ಬೇಕಾಗಿತ್ತು ಅದು ನೀವು ಸಪ್ಲೈ ಮಾಡ್ತಿರೇನು ಸರ್ ಅದೇನ್ ಚಾರ್ಜಸ್ಸು ನಾವು ಎಲ್ಲಿಗೆ ಹಾಂ ಹಾಂ ಹಾಂ ನಮ್ಮ ಕಳ್ಸಿರ್ತಿವಿ ಸರ್ ಅದು ಅಡ್ರೆಸ್ ಆಯ್ತು ಸರ್ ಆಯ್ತು ಫೋನ್ಪೇ ಮಾಡ್ತೀವಿ ಆಯ್ತು ಸರ್ ಕಳ್ಸಿ ಕೊಡಿರಿ